ಆಟ ಆಟವನ್ನು ಇವಾಗಿನ ಕಾಲ ಯುವಕರು ಅಷ್ಟೇ ಅಲ್ಲ ಇದು ನಾವು ಮುಂಚೆಯಿಂದನೂ ಹಿರಿಯರಿಂದ ನಾವು ಆಡ್ಕೋಂಬಂದಿರೋದೇ ನಾವು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ ಮುಂಚೆ ಹಿರಿಯರು ಯಾವ ರೀತಿ ಆಟ ಆಡ್ತಿದ್ರು ಅಂದರೆ ಆವಾಗ ಕಬಡ್ಡಿ ಖೋ ಖೋ ವಾಲಿಬಾಲ್ ಈ ಆಟ ಜೊತೆ ಚೌಕಾಬಾರಾ ಮತ್ತೆ ಪಗಡೆ ಕುಸ್ತಿ ಗರಡಿಗಂಬ ಈ ರೀತಿಯ ಆಟಗಳನ್ನು ಆಡುತ್ತಿದ್ರು ಆವಾಗೆಲ್ಲ ತುಂಬ ಗಟ್ಟಿ ಶಕ್ತಿಯಿಂದ ಈ ಆಟ ಆಡೋರು ಇರ್ತಿದ್ರು ಯಾವ ರೀತಿ ಫ಼ಿಟ್ ಇರ್ತಿದ್ರು ಅಂದರೆ ಫ಼ುಲ್ ಅವರು ಮಾಸಾಗಿರ್ತಿದ್ರು ಆವಾಗಿನ ಕಾಲದಲ್ಲಿ ಇವಾಗಿನ ಥರ ಸಿಕ್ಸ್ ಪ್ಯಾಕ್ಸ್ ಈ ಥರ ಎಲ್ಲ ಮಾಡ್ಕೊಂಡು ಪ್ಲೇಯರ್ಸ್ಗಳಿರ್ತಿರ್ಲಿಲ್ಲ ಆವಾಗಿನ ಕಾಲದಲ್ಲಿ ಅವರೆಲ್ಲ ಫ಼ುಲ್ ಬೈ ಸಿಕ್ಸ್ ಚೆಷ್ಟ್ ಈ ಥರ ಎಲ್ಲ ಫ಼ುಲ್ ಬಿಲ್ಡ್ ಮಾಡ್ಕೊಂಡು ಕುಸ್ತಿವನ ಆಡ್ತಿದ್ರು ಮತ್ತೆ ನಮ್ಮ ಹಿರಿಯರು ಕಬಡ್ಡಿ ಈ ಥರ ಆಟಗಳನ್ನೆಲ್ಲ ತುಂಬ ಜಾಸ್ತಿ ಇಷ್ಟ ಪಟ್ಟು ಆಡ್ತಿದ್ರು ಅದೇ ಈಗಲೂ ಕೂಡ ಕಂಟಿನ್ಯೂ ಆಗಿದೆ